ನಾವು ದೇಶದಿಂದ ಬಂದಿದ್ದೀವಿ ನಮಗೆ ಚಿತ್ರದುರ್ಗದ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಹೇಳೋಕ್ಕಾಗುತ್ತಾ

ಹಾಂ ಈಗ ನನಗೆ ತುಂಬ ಹೊಟ್ಟೆ ಹಶ್ವಾಗಿದೆ ಯಾವುದು ರೆಸ್ಟೋರೆಂಟ್ ಫ್ಯಾಮಿಲಿ ರೆಸ್ಟೋರೆಂಟ್ ಚೆನ್ನಾಗಿರುತ್ತೆ ಸ್ವಲ್ಪ ತಿಳಿಸ್ತೀರಾ ನಾವು ಇಲ್ಲೇ ಬೈಪಾಸ್ ಹತ್ತಿರ ಇದ್ದೀವಿ

ಸರಿ ಆಯಿತು ನಾವು ಅಲ್ಲಿ ಊಟ ಮಾಡಬೇಕು ಅಂತ ಹೇಳ್ತಿದ್ದೀರಾ ಸರಿ ಅರ್ಥ ಆಯಿತು ಈಗ ನೀವು ಪ್ರಸಿದ್ಧ ತಾಣಗಳು ಅಂತ ಹೇಳಿದ್ರಲ್ಲ ಈಗ ನೀವು ಗೈಡ್ ಆಗಿ ನಿಮಗೆ ಗೊತ್ತಿರುತ್ತೆ ಯಾವ ಪ್ರಸಿದ್ಧ ಆಗಿ ಯಾವುದಕ್ಕೆ ತುಂಬ ಇಷ್ಟ ಆಗುತ್ತೆ ಬೇರೆ ಹೊರ್ಗಿನ ಜನಕ್ಕೆ ಅಂತ ಯಾವುದು ಸಜೆಶ್ಟ್ ಮಾಡ್ತೀರ ನೀವು

ಹ್ಞೂ ನೀವು ಗೈಡ್ ಆಗಿ ಯಾವುದನ್ನ ಹೇಳ್ತೀರ ಬೆಸ್ಟ್ ಅಂತ ಹೇಳೋದಾದರೆ ನಮಗೆ ಪ್ರಶಾಂತವಾಗಿ ಮನಸ್ಸು ತುಂಬ ಶಾಂತಿಯಿಂದ ಇರೋ ಥರ ಒಂದು ಜಾಗ ಬೇಕಾಗಿತ್ತು

ಸರಿ ಸರ್ ನಿಮ್ಮದು ಫೋನ್ ನಂಬರ್ ನನ್ನ ಮೊಬೈಲ್ ನಂಬರ್ಗೆ ನಿಮ್ಮ ಫೋನ್ ನಂಬರ್ ನನ್ನ ಮೊಬೈಲ್ ವಾಟ್ಸಪ್ಗೆ ಕಳಿಸಿ ನಾವು ಭೇಟಿ ಆಗೋಣ ಸರಿ ಸರ್ ದನ್ಯವಾದಗಳು